ಹಲೋ ಸರ್ ನಾವು ಪ್ರಸಾದ್ ಅಂತ ನಮ್ಮ ಅಪ್ಪನ್ನ ನಿಮ್ಮ ಹಾಸ್ಪಿಟಲಲ್ಲೆ ಅಡ್ಮಿಟ್ ಮಾಡಿದ್ದು ಅವ್ರು ಹುಷಾರಿರ್ಲಿಲ್ಲ ಹಾಂ ಅವ್ರಿಗೆ ಜ್ವರ ಅಂತ ಅಡ್ಮಿಟ್ ಮಾಡಿದ್ದೋ ಒಂದು ವೀಕ್ ಮೇಲೆ ಆಯಿತು ಅವ್ರದ್ದು ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತೀರಾ

ಸರ್ ಇನ್ನು ಎಷ್ಟು ದಿನ ಬೇಕಾಗ ಬೇಕಾಗುತ್ತೆ

ಅಲ್ಲ ಬೇರೆ ಥರ ಏನಾದರು ಆಪ್ರೇಷನ್ ಏನಾದರು ಮಾಡಬೇಕಾಗುತ್ತಾ ಅಂತ ಬೇಗ ರಿಕವರಿ ಆಗೋಕೆ

ಹೌದಾ ಓಕೆ

ಹಾಂ ಸರ್ ನಾಳೆ ಇರ್ತೀರಾ ನೀವು

ಓಕೆ ಸರ್ ಆಯ್ತಾ ನಾನಾ ಹಾಂ ಓಕೆ ಸರ್ ತ್ಯಾಂಕ್ ಯು ನಾಳೆ ಬರ್ತೀನಿ ನಾನು